ಹಲೋ ಹಲೋ ನೋಡಿ ನಿಮ್ಮ ಸಹ ನಿಮ್ಮ ಸಂಸ್ಥೆಯಲ್ಲಿ ಕಾರು ಬುಕ್ ಮಾಡಿದ್ದೆ ಸುಮಾರು ವರ್ಷಗಳಿಂದ ನಿಮ್ಮ ಸಂಸ್ಥೆಗೆ ನಾನು ಕಾರು ತೊಗೊಂಡೋಗ್ತೀನಿ ಈ ಸರಿ ಈ ಥರ ಕಾರು ಕಳಿದ್ದೀರಲ್ಲ ಸೀಟೆಲ್ಲ ಹರ್ದ್ಹೋಗಿದೆ ಆ ಸ್ ಕಾರು ಸ್ವಚ್ಛತೆಯೇ ಇಲ್ಲ ಮಾರಾಯ ಛೇ ತುಂಬ ಸ ತುಂಬ ಬೇಜಾರಾಗ್ತಿದೆ ಏನ್ ಸರ್ ನೀವು ಈ ಥರನ ಆ ಡ್ರೈವರು ಪಾನ್ಪರಾಗ್ ಹಾಕ್ತಾನೆ ಅವರು ಅವರು ಸ್ಮೋಕ್ ಮಾಡ್ತಾರೆ ರ್ಯಾಷ್ ಡ್ರೈವಿಂಗ್ ಬೇರೆ ಚೆನ್ನಾಗಿಲ್ಲ ಸರ್ ನಿಮ್ಮ ಸಂಸ್ಥೆಗೆ ನಾವು ಇನ್ಯಾವತ್ತೂ ನಾನು ಕಾರು ಬೇಕು ಅಂತ ನಾವು ಬ ನೋಂದಾಯಿಸೋದೇ ಇಲ್ಲ ತುಂಬ ಬೇಜಾರಾಗ್ತಿದೆ ಆ ಡ್ರೈವರು ಏನ್ರೀ ಅವರು ಸ್ಮೋಕ್ ಮಾಡ್ತಾರ್ರೀ ನಾವು ಅಲ್ಲಿ ವಾಹನದಲ್ಲಿದ್ದೀವಿ ಅನ್ನೋ ಒಂದು ಪ್ರಜ್ಞೆ ಬೇಡವೇನ್ರಿ ಅವ್ರಿಗೆ ಆ ಥರ ಸ್ಮೋಕ್ ರೀ ಮಾಡ್ತಾರ್ರೀ ಜೊತೆಗೆ ಚಾಲನೆ ಸರಿಯಾಗಿ ಮಾಡ್ತಾಯಿಲ್ಲ ಅವ್ರು ನಮಗೆ ಇದು ಇಷ್ಟ ಆಗ್ತಾಯಿಲ್ಲ ನೋಡಿ ತುಂಬ ಬೇಜಾರಾಗ್ತಾಯಿದೆ ಅಲ್ಲ ಈ ಥರನ ಅವ್ರು ಮಾಡೋದೇಳಿ ನೀವೇನೂ ಹೇಳ್ಕೊ ಹೇಳೋದಿಲ್ವಾ ನೀವು ಶಿಸ್ತು ಕಲಿಸೋದಿಲ್ವಾ ನಿಮ್ಮ ಚಾಲಕರಿಗೆ ನಿಮ್ಮ ಚಾಲಕರಿಗೆ ನೀವು ಶಿಸ್ತು ಕಲ ಮ್ ಕಲಿಸಬೇಕಲ್ವಾ ಹಾಂ ಸರ್ ಕಾರೆಲ್ಲ ಆ ವಾಹನದೊಳಗಡೆ ನೋಡಬೇಕು ಎಲ್ಲ ಹಾಗೇ ಕಡ್ಲೆಕಾಯಿ ತಿಂದ ಸಿಪ್ಪೆ ಹಾಗೇ ಬಿದ್ದಿದೆ ಸಿಗ್ರೇಟು ಸೇದಿರೋ ತುಂಡು ಎಲ್ಲ ಕಾರು ಒಳಗಡೆನೇ ಬಿದ್ದಿದೆ ಈ ಥರ ಇಟ್ಟಿದ್ದಾರೆ ಕಾರು ನಮಗೆ ನಿಮ್ಮ ಇದೇ ಬೇಡ ನಾನು ಬೇರೆ ವಾಹನ್ದಲ್ಲಿ ನಾನು ಹೋಗ್ತೀನಿ ನಿಮ್ಮ ಸಂಸ್ಥೆಗೆ ನೀವು ಕಾ ನಿಮ್ಮ ವಾಹನನ ನೀವು ವಾಪೀಸು ಕರೀರಿ ಆಯ್ತಾ ಓಕೆ ಬಾಯ್